ನಮ್ಮ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತರ್ ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿ ಮೂಲಕ ಬೆಂಗ್ಳೂರು ಬುಲ್ಸ್ ಪ್ರತಿನಿಧಿಸುತ್ತಿದೆ ಬೆಂಗ್ಳೂರು ಬುಲ್ಸ್ ಪ್ರೊ ಕಬಡ್ಡಿ ಲೀಗ್ನಲ್ಲಿ ಆಡುವ ಬೆಂಗಳೂರು ಮೂಲದ ವೃತ್ತಿಪರ ಕಬಡ್ಡಿ ತಂಡವಾಗಿದೆ ತಂಡವು ಸೀಸನ್ ಆರರಲ್ಲಿ ಚಾಂಪಿಯನ್ ಆಗಿತ್ತು ಮತ್ತು ಮಹೇಂದ್ರ ಸಿಂಗ್ ನೇತೃತ್ವ ವಹಿಸಿದ್ದಾರೆ ಮತ್ತು ರಣಧೀರ್ ಸಿಂಗ್ ತರಬೇತುದಾರರಾಗಿದ್ದಾರೆ ತಂಡವು ಕಾಸ್ಮಿಕ್ ಗ್ಲೋಬಲ್ ಮೀಡ್ಯಾದ ಒಡೆತನದಲ್ಲಿದೆ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಬುಲ್ ತಮ್ಮ ತವರಿನ ಪಂದ್ಯವನ್ನು ಆಡುತ್ತವೆ ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತು ಋತುವಿನಲ್ಲಿ ಗುಜರಾತನ್ನು ಸೋಲಿಸುವ ಮೂಲಕ ಮೊದಲ ಬಾರಿಗೆ ಟ್ರೋಫಿಯನ್ನು ಗೆದ್ದ ನಂತರ ಬುಲ್ಸ್ ಪಿ ಕೆ ಎಲ್ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ತಂಡ ಒಂದಾಗಿದೆ ತಂಡವು ಎರಡು ಸಾವಿರ ಹದಿನೈದರಲ್ಲಿಯೂ ರನ್ನರ್ ಅಪ್ ಆಗಿತ್ತು ಮತ್ತು ಎರಡು ಸಾವಿರ ಹದಿನಾಲ್ಕರ ಉದ್ಘಾಟನಾ ಋತುವಿನಲ್ಲಿ ಸೆಮಿ ಫೈನಲನ್ನು ತಲುಪಿತು